ಹಲೋ ಹೇಳಿ ಸರ್ ನಮಸ್ತೆ ನಮಸ್ತೆ ಹೇಳಿ ಸರ್ ಹೇಳಿ ಸರ್ ಓಕೆ ಸರ್ ಏನು ಬೇಕಿತ್ತು ಸರ್ ನಿಮಗೆ ಓಕೇ ಯ್ ಫುಲ್ ಫುಲ್ ಫುಲ್ ಫುಲ್ ಬಾಟ್ಲ್ ಯಾವ್ದು ಬೇಕಿತ್ತು ಸರ್ ಎಷ್ಟು ಬೇಕಿತ್ತು ಒಂದಾ ಬ್ಲಾಕ್ ಆ್ಯಂಡ್ ವೈಟಾ ಹಾಂ ಒಂದು ಹತ್ತು ಬಾಟ್ಲ್ ಬೇಕಾ ನಿಮಗೆ ಚೀಪರ್ ಬೇಕಾ ಚೀಪರ್ ಅದೂ ಒರ್ಜಿನಲ್ ಚಾಯ್ಸು ಓ ಟಿ ಎಲ್ಲ ಸಿಕ್ತದೆ ಓಕೆ ಓಕೆ ಓಕೆ ಹಾಂ ಹಾಂ ಸರಿ ಅಲ್ಲ ನೀವು ನೀವು ರೇಟೂ ನಿಮಗೆ ಎಷ್ಟು ಹತ್ತು ಕೇಸ್ ಬಿಯರ್ ಅಲ್ಲ ಹತ್ತು ಕೇಸ್ ಬಿಯರ್ ಅಂದರೆ ಒಂದೂ ಆರು ಟೋಟಲ್ ಒಂದು ಹತ್ತು ಹನ್ನೆರಡು ಸಾವಿರ ರುಪಾಯ್ ಒಳಗಡೆ ಆಗ್ತದೆ ತೊಂದರೆ ಇಲ್ವಾ ಓಕೆ ಓಕೆ ಓಕೆ ಹಾಗಾದ್ರೆ ಆಯ್ತು ಆಯ್ತು ಹಾಂ ರೇಟೂ ಹನ್ನೆರಡು ಸಾವಿರ ಒಳಗಡೆ ಆಗುತ್ತೆ ಸರ್ ಹತ್ತು ಹತ್ತರಿಂದ ಹನ್ನೆರಡು ಸಾವಿರ ಒಳಗಡೇ ಆಗುತ್ತೆ ನಿಮಗೆ ಹತ್ತು ಕೇಸ್ ಬಿಯರು ಮತ್ತು ಫುಲ್ ಬಾಟ್ಲು ಮತ್ತು ಚೀಪ್ ಲಿಕ್ಕರ್ ಎಲ್ಲ ಸೇರಿ ಹಾಂ ಓಕೆ ಓಕೆ ಸರ್ ಆಯ್ತು ಓಕೆ ಬನ್ನಿ ಬನ್ನಿ ಬನ್ನಿ ಬನ್ನಿ ನಮ್ದು ಇದು ಮಯೂರ ಬಾರ್ ಇದೆಯಲ್ಲ ಹಾಂ ಮಯೂರ ಬಾರ್ ಕಾಪೂ ಬ್ರಿಜ್ ಇದೆಯಲ್ಲ ಬ್ರಿಜ್ ಕೆಳಗಡೆ ಬನ್ನಿ ಮಯೂರ ಬಾರ್ ಅಂತಿದೆ ಅಲ್ಲಿಗೆ ಬನ್ನಿ ನಾ ಕೊಡ್ತಿನಿ ನಾ ಅಲ್ಲಿದೀನಿ ನಾನು

ಓಕೆ ಓಕೆ ಓಕೆ ಆಯ್ತು ಆಯ್ತು ಆಯ್ತು